ಹವಾಮಾನದಲ್ಲಿ ಅಂದರೆ ವಾತಾವರಣದಲ್ಲಿ ಅದರ ಸ್ಥಿತಿ ಬಿಸಿ ತೇವಾಂಶ ಅಥವಾ ಶುಷ್ಕ ಶಾಂತ ಬಿರುಗಾಳಿಯಿಂದ ಕೂಡಿದ ನಿಶ್ಚಲ ಮೋಡ ಕವಿದ ವಾತಾವರಣ ಹವಾಮಾನದಲ್ಲಿ ಇವೆಲ್ಲವನ್ನೂ ಒಳಗೊಂಡಿರುತ್ತದೆ ಈ ಭೂಮಿಯ ಮೇಲೆ ಊಹಿಸಲಾಗದಂತಹ ಘಟನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಇದಲ್ಲದೆ ಈ ನೈಸರ್ಗಿಕ ಘಟನೆಗಳು ಹವಾಮಾನದ ಬದಲಾವಣೆಯನ್ನು ಕೂಡ ಒಳಗೊಂಡಿರುತ್ತದೆ ಭಾರತದ ಹವಾಮಾನ ಇಲಾಖೆಯು ಕೇಂದ್ರ ಕಛೇರಿಯು ಮ ಭಾರತದ ಓಕೆ ಮಹಾರಾಷ್ಟ್ರದ ಪುಣೆಯಲ್ಲಿರುತ್ತದೆ ಮತ್ತು ಇದು ಹವಾಮಾನ ಇಲಾಕೆಯು ನಮಗೆ ಭಾರತದ ಹವಾಮಾನ ಇಲಾಖೆಯು ನಮಗೆ ಮುಂಗಾರಿನ ಮುಂಗಾರಿನ ಮಳೆಯ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತದೆ ಅದು ಹದಿನೈದು ದಿನಗಳ ಒಳಗೆ ನಮಗೆ ಮಳೆ ಬರುವ ಮುನ್ಸೂಚನೆಯನ್ನು ನೀಡುತ್ತದೆ ಇದು ನಮ್ಮ ಕೃಷಿ ಮಾಡುವ ರೈತರಿಗೆ ವ್ಯವಸಾಯ ಮಾಡಲು ಸಹಾಯವಾಗುತ್ತದೆ ಅವರು ಇದರ ಬಗ್ಗೆ ಮುನ್ಸೂಚನೆ ನೀಡಿ ಏನಾದರೂ ಕ್ರಮವನ್ನು ಕೈಗೊಳ್ಳುತ್ತಾರೆ ಮತ್ತೆ ಮಳೆಗಾಲವು ಕೇರಳಕ್ಕೆ ಬರುವ ಮೊದಲು ಅಂದರೆ ಮಳೆಗಾಲ ಫಾಸ್ಟಿಗೆ ಬರೋದು ಕೇರಳದಲ್ಲಿ ಅದು ಮೊದಲು ಹಿಂದೂ ಮಹಾಸಾಗರ ಮತ್ತು ಅರಬ್ಬೀ ಸಮುದ್ರದಲ್ಲಿ ಹಾಗೂ ಭಾರತೀಯ ಪರ್ಯಾಯ ದ್ವೀಪದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಹಾಗಾಗಿ ನಮಗೆ ಅದಕ್ಕೆ ಮಳೆ ಬರುವ ಪ್ರಾರಂಭ ಆಗುತ್ತದೆ ಎಂದು ಮುನ್ಸೂಚನೆಯನ್ನು ನೀಡುತ್ತದೆ ಇದರಲ್ಲಿ ಒಂದು ಕುತೂಹಲ ಸಂಗತಿ ಎಂದರೆ ಮಳೆಗಾಲವು ಕೇರಳದಲ್ಲಿ ಬಂದಾಗ ಭಾರತದ ಪರ್ಯಾಯ ದ್ವೀಪ ಅಂದರೆ ಅಂಡಮಾನ್ ನಿಕೋಬಾರ್ ಆ ಥರ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಮೇಲೆ ಉಷ್ಣಾಂಶವು ಹಿಂದೂ ಮಹಾಸಾಗರದ ಮೇಲಿನ ಉಷ್ಣಾಂಶಕ್ಕಿಂತ ಜಾಸ್ತಿ ಇರುತ್ತದೆ ಅಂದರೆ ಪರ್ಯಾಯ ದ್ವೀಪದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿರ್ತದೆ ಇದ ಈ ಥರ ಸಮಯದಲ್ಲಿ ಇತ ಅಂದರೆ ಬೇರೆ ಸಮಯದಲ್ಲಿ ಭಾರತೀಯ ಪರ್ಯಾಯ ದ್ವೀಪದ ಉಷ್ಣಾಂಶ ಯಾವುವು ಸಮುದ್ರದ ಮೇಲ್ಮೈ ಉಷ್ಣಾಂಶಕ್ಕಿಂತ ಕಡಿಮೆಯಾಗಿರುತ್ತದೆ ಫೆಸಿಪಿಕ್ ಮತ್ತೂ ಹಿಂದೂ ಮಹಾ ಸಾಗರದ ಮೇಲೆ ತಾಪಮಾನ ಜಾಸ್ತಿಯಾದಾಗ ಭಾರತದಲ್ಲಿ ಮುಂಗಾರು ತಡವಾಗಿ ಬರುತ್ತದೆ ಎಂದು ನಮಗೆ ವಿಷಯ ಗೊತ್ತಾಗುತ್ತೆ ಭಾರತದಲ್ಲಿ ಹೆಚ್ಚು ಹೆಚ್ಚು ಭಾಗವು ಉಷ್ಣಾಂಶ ವಲಯವಾಗಿರುತ್ತದೆ ಇವುಗಳಲ್ಲಿ ಋತುಗಳ ನಡುವಿನ ತಾಪಮಾನ ಸ್ವಲ್ಪ ಏರುಪೇರು ಅಂದರೆ ವ್ಯತ್ಯಾಸ ಉಂಟಾಗುತ್ತದೆ

ಪರ್ವತ ಪ್ರದೇಶದಲ್ಲಿ ತಂಪಾದ ಚಳಿ ಗಾಳಿ ಅಥವಾ ತಂಪಾದ ಬಿಸಿ ಗಾಳಿ ಇರುತ್ತದೆ ನಾರ್ತಲ್ಲಿ ಉತ್ತರದಲ್ಲಿ ಹಿಮಾಲಯ ಹಿಮಾಲಯ ಇದೆ ಹಾಗೆ ವಾಯುವ್ಯದಲ್ಲಿ ಥಾರ್ ಮರುಭೂಮಿ ನಮ್ಮ ಭಾರತದಲ್ಲಿದೆ ಹಿಮಾಲಯದಲ್ಲಿ ಹಿಮಾಲಯವು ಮಧ್ಯ ಏಷ್ಯಾದಿಂದ ಏಷ್ಯಾದಿಂದ ಕೆಳಗೆ ಹರಿಯುವ ಶೀತ ಕಾಮ್ ಕಾ ಕಟಬಟಿಕ್ ಪರ್ವತಗಳಿಗೆ ತಡೆಗೋಡೆಯಾಗಿರುದರಿಂದ ಅವು ಚ ನಮ್ಮ ಶೀತ ಗಾಳಿಯನ್ನ ತಡೆಯಲು ಆ ಪರ್ವತ ಪರ್ವತ ಹಿಮಾಲಯವು ನಮ ನಮ್ಮ ಇದಕ್ಕೆ ಸಹಾಯ ಮಾಡುತ್ತದೆ ಹೀಗಾಗಿ ಉತ್ತರ ಭಾರತದಲ್ಲಿ ಚಳಿ ಚಳಿಗಾಲದಲ್ಲಿ ಅಲ್ಲಿ ಬೆಚ್ಚಗಿನ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಚಳಿಗಾಲವು ಭಾರತದಲ್ಲಿ ಚಳಿಗಾಲವು ಬೇಸಿಗೆ ಚಳಿಗಾಲವು ಡಿಸೆಂಬರಿಂದ ಪೆಬ್ರವರಿ ತನಕ ಇರುತ್ತದೆ ಬೇಸಿಗೆಯು ಮಾರ್ಚಿಂದ ಮೇ ತನಕ ಮಲೆಗಾಲವು ಜೂನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ ಬೇಸಿಗೆಕಾಲವು ಏಪ್ರಿಲ್ನಿಂದ ಜೂನ್ವರೆಗೆ ಭಾರತದಲ್ಲಿ ಇರುತ್ತದೆ ಭಾರತವು ಉಷ್ಣಾಂಶ ದೇಶವಾಗಿರುವುದರಿಂದ ಕೆಲವು ಪ್ರದೇಶದಲ್ಲಿ ಬೆಚ್ಚಗೆ ಅಂದರೆ ಬೇಸಿಗೆ ಜಾಸ್ತಿಯಾಗಿ ಇರುತ್ತದೆ ಅಂದರೆ ಸೆಕೆ ಜಾಸ್ತಿಯೇ ಇರುತ್ತದೆ ಅದಲ್ಲದೆ ಬೇಸಿಗೆಯು ಬೇಸಿಗೆಯಲ್ಲಿ ಇದುವರೆಗೆ ದಾಖಲಾದ ಅಂದರೆ ಜಾ ದ ಭಾರತದಲ್ಲಿ ಜಾಸ್ತಿ ಸೆಕೆ ಇರುವುದೆಂದ್ರೆ ರಾಜಸ್ತಾನದಲ್ಲಿ ಅದು ರೆಕಾರ್ಡ್ ದಾಖಲೆಯನ್ನು ಅತ್ಯಧಿಕ ದಾಖಲೆ ಮಾಡಿದೆ ಜಾಸ್ತಿ ಅಂದರೆ ಐವತ್ತೊಂದು ಡಿಗ್ರಿ ಸೆಲ್ಶಿಯಸ್ವರೆಗೆ ಅಲ್ಲಿ ಉಷ್ಣಾಂಶವಿದೆ ರಾಜಸ್ತಾನದಲ್ಲಿ ಬೇಸಿಗೆ ತಾಪಮಾನ ಜಾಸ್ತಿ ಸಾಮಾನ್ಯವಾಗಿ ಬೇರೆ ಪ್ರದೇಶದಲ್ಲಿ ಕಂಪೇರ್ ಮಾಡಿದರೆ ಓಕೆ ಬೇರೆ ಪ್ರದೇಶದಲ್ಲಿ ಮೂವತ್ತೆರಡು ಡಿಗ್ರಿಯಿಂದ ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ವರೆಗೆ ಇರುತ್ತದೆ ಬೇರೆ ಪ್ರದೇಶದಲ್ಲಿ ಆದರೆ ರಾಜಸ್ತಾನದಲ್ಲಿ ಐವತ್ತೊಂದು ಡಿಗ್ರಿ ಸೆಲ್ಶಿಯಸ್ವರೆಗೆ ಉಷ್ಣಾಂಶ ಜಾಸ್ತಿ ಇದೆ ಈ ಋತುವಿನಲ್ಲಿ ಹಗಲು ಜಾಸ್ತಿಯಾಗಿದ್ದು ರಾತ್ರಿ ಚಿಕ್ಕದಾಗಿರುತ್ತದೆ ಬೇಸಿಗೆ ಕಾಲದಲ್ಲಿ ನಂತರ ಜು ಮಳೆಗಾಲ ಮಳೆಗಾಲದಲ್ಲಿ ಜೂನ್ ಜೂನಿಂದ ಸಪ್ಟೆಂಬರ್ವರೆಗೆ ಮಾನ್ಸೂನ್ ಮಾನ್ಸೂನ್ ಆಗಿರುತ್ತದೆ ಅಂದರೆ ಮಳೆಗಾಲ ಆಗಿರುತ್ತದೆ ನಯ್ ಈ ನೈರುತ್ಯ ಮಾನ್ಸೂನ್ಗಳಿಂದ ಹೆಚ್ಚಿಗೆ ಹೆಚ್ಚಾಗಿ ಮಳೆ ಉಂಟಾಗುತ್ತದೆ ಈ ಮಾನ್ಸೂನಲ್ಲಿ ಈ ಮಾನ್ಸೂನ್ಗಳು ಬಂಗಾಳಕೊಲ್ಲಿ ಪಶ್ಚಿಮದ ಬಂಗಾಳಕೊಲ್ಲಿ ಮತ್ತು ಅರಬ್ಬೀ ಸಮುದ್ರ ದಕ್ಷಿಣದಲ್ಲಿ ಹುಟ್ಟುತ್ತದೆ ಭಾರತದಲ್ಲಿ ಮಾನ್ಸೂನ್ ಗೆ ಭಾರಿ ಮಳೆ ಆಗುತ್ತದೆ ಇದು ಇದರಿಂದ ಅನೇಕ ಪ್ರದೇಶಗಳಲ್ಲಿ ಪ್ರವಾಹ ನೆರೆ ಈ ಥರ ಘಟನೆಗಳು ಸಂಭವಸ್ತದೆ ಇದರಿಂದ ಜನರಿಗೆ ಭಾರೀ ಪ್ರಮಾಣದಲ್ಲಿ ನಷ್ಟಗಳು ಉಂಟಾಗುತ್ತದೆ ಕೆಲವ್ರು ನಿರ್ಗತಿಕರಾಗುವುದು ಕೂಡ ಸಹ ಉಂಟು ನಂತರ ಭಾರತದಲ್ಲಿ ಚಳಿಗಾಲ ಕೂಡ ನಾವು ನೋಡುತ್ತೇವೆ ಅದು ಅಕ್ಟೋಬರ್ನಿಂದ ಜನವರಿವರೆಗೆ ಇರುತ್ತದೆ ಈ ಕಾಲ ಈ ಋತುವಿನಲ್ಲಿ ಅದ್ನ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಶಿಯಸ್ ತಾಪಮಾನವಿರುತ್ತದೆ ಅಂದರೆ ತುಂಬ ಬೆ ಕೋಲ್ಡ್ ಕೋಲ್ಡ್ ಆಗಿರ್ತೇವೆ ಜಾಸ್ತಿ ತಂಪಾಗಿರ್ತೇವೆ ಬೇಸಿಗೆಯಲ್ಲಿ ಸೆಕೆ ಆಗಿರುತ್ತದೆ ದೇಶದ ಉತ್ತರ ಪ್ರದೇಶದಲ್ಲಿ ಅಂದರೆ ನಾರ್ತ್ ಸೈಡಲ್ಲಿ ಮಳೆ ಜೊತೆಗೆ ಹಿಮಪಾತ ಅಂದರೆ ಹಿಮ ಮಳೆ ಬೀಳುವಂತಹ ಸಹ ಅಲ್ಲಿ ಜಾಸ್ತಿಯಾಗಿರುತ್ತದೆ ಚಳಿಗಾಲದಲ್ಲಿ ಹಾಗೆಯೇ ಫ್ಲಡ್ ನೆರೆ ಪ್ರವಾಹ ಕೂಡ ನಾರ್ತಲ್ಲಿ ಜಾಸ್ತಿಯಾಗಿರುತ್ತದೆ ಇಲ್ಲಿ ಚಳಿಗಾಲದಲ್ಲಿ ಹಗಲು ಚಿಕ್ಕದಾಗಿದ್ದು ರಾತ್ರಿ ಹೆಚ್ಚಾಗಿರುತ್ತದೆ ಭಾರತದ ಹವಾಮಾನ ವರದಿ